ಅಲೋ ಹೇಳಿ ಹಲೋ ಮಾತ್ರ ಪ್ರಧಾನ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ

ಹ್ಞೂ ಓಕೆ ನೀವು ಎಲ್ಲಿ ಎಲ್ಲಿ ನೋಡಿದ್ದೀರ

ಹ್ಞೂ

ಹಾಂ ಅವರೇ ಮನೆ ಜವಾಬ್ದಾರಿಯಲ್ಲಿ ನಿಭಾಯಿಸ್ತಾರೆ ಹ್ಞೂ ಸರಿ ಹಾಂ ಸರಿ ನಿಮ್ಮ ರಾಜ್ಯದಲ್ಲಿ ಇದೆಯಾ ಹ್ಞೂ ಹ್ಞೂ ಸರಿ ಸರಿ ನಿಮ್ಮ ಕುಟುಂಬದಲ್ಲಿ ಇದೆಯಾ ಮಾತ್ರ ಪ್ರಧಾನ ಕುಟುಂಬ ಇದೆಯಾ ನಿಮ್ಮ ಕುಟುಂಬದಲ್ಲಿ ಮಾತ್ರ ಪ್ರಧಾನ ಕುಟುಂಬ ಇದೆಯಾ ನಿಮ್ಮ ಮನೇಲೀ ಜವಾಬ್ದಾರಿ ತಗೊಂಡಿಲ್ವ ಹೆಣ್ಣು ಮಕ್ಕಳು

ನಿಮ್ಗೆ ಏನು ಹೇಳು ಏನು ವಹಿಸಲ್ಲ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಲ್ಲಿ ಹೋಗ್ಬಿಟ್ಟು ಬಾ

ಹಾಂ ಅವ್ರದ್ದೆಲ್ಲ ಅವರೇ ನೋಡ್ಕೊಳ್ತಾರೆ ಮಾಮೂಲಿ ಮನೆ ಕೆಲಸ ಮಾಡ್ಕೊಂಡೇ ಇದ್ದರೆ ಸಾಕು

ಹ್ಞೂ

ಹಾಂ ಹಾಂ ಯಾವುದು ಏನು ಹೇಳಲ್ಲ ಮನೆ ಕೆಲಸ ಅಷ್ಟೇ ಬೇರೆ ಜವಾಬ್ದಾರಿ ಕೆಲಸದ್ದು ಹೊರಗಡೆದು ಅದೆಲ್ಲ ಏನು ಹೇಳೋಲ್ಲ ಹಾಂ ಸರಿ ಬಿಡಿ ಹಾಂ ಟ್ಯಾಂಕ್ ಯು